ಸರ್ ನಾವು ನಿಮ್ಮ ಹೋಟ್ಟಲ್ನಲ್ಲಿ ಆರ್ಡರ್ ಮಾಡಿದ ಪದಾರ್ಥವೇ ಬೇರೆ ಅದ್ರ ಬದಲಾಗಿ ನಮಗೆ ಬೇರೆ ಪದಾರ್ಥನ ನೀಡಿದ್ದೀರಾ ನೀವು ನಾವು ಕೇಳಿದ ಪದಾರ್ಥನ ಕೊಡೋವರ್ಗೂ ನಾವು ಇಲ್ಲೇ ಕೂತು ಕಾಯ್ತೀವಿ ನಿಮಗೆ ಆಗಿಲ್ಲ ಅಂದರೆ ನಾವು ಕೊಟ್ಟಿರುವ ಹಣನ ನಮಗೆ ಹಿಂದಿರುಗ್ಸಿ ನಾವು ಕೇಳೋದೇ ಒಂದು ನೀವು ಕೊಡೋದೇ ಒಂದಂದರೆ ಇಷ್ಟು ಬೇಜವಾಬ್ದಾರಿಯಾಗಿ ಕೆಲಸ ಏನಕ್ಕೆ ಮಾಡ್ತೀರಾ ಅಂಥ ಬೇಜವಾಬ್ದಾರಿಯಿಂದ ಕೆಲಸ ಮಾಡೋವ್ರನ್ನ ಫಶ್ಟು ಅಂಗಡಿಯಿಂದ ತೆಗೀರಿ ಆವಾಗ ನಿಮ್ಮ ಅಂಗಡಿಗೆ ಒಳ್ಳೆಯ ಜನ ಬರ್ತಾರೆ